ಹಲೋ ಹೇಳಿ ಹಾಂ ಹೇಳಿ ಹೇಳಿ ಸರ್ ಹೌದ ಓಕೆ ಹತ್ತು ಮಂದಿಯ ಸರಿ ಯಾವ್ದು ಸರ್ ಡೇಟ್ ಹ ಹತ್ತು ತಾರೀಕಿಗ ಸರಿ ಸರಿ ಸರಿ ಸರಿ ನಿಮಗೆ ಕೆಲವು ವೆಯ್ಕಲ್ ಇದೆ ನಮ್ದು ಸುಮೋ ಇದೆ ಕೆಲವು ವೆಯ್ಕಲ್ ಇದೆ ಯಾವ ವೆಯ್ಕಲ್ ಆಗ್ಬೋದು ಟಿ ಟಿ ಇದೆ ಯಾವ ವೆಯ್ಕಲ್ ಟೀ ಟಿ ನಿಮ್ಗೆ ಕಂಫರ್ಟೇಬಲ್ ಸರ್ ಹಾಗೆ ಟಿ ಟಿ ಅಂದರೆ ಒಂದು ಹತ್ತಕ್ಕಿಂತ ಹೆಚ್ಚು ಮಂದಿ ಹಾಕು ಹಾಕ್ತೇವೆ ಹಾಗೆ ಹಾಗ ಟಿ ಟಿಯಲ್ಲಿ ಒಂದು ನಿಮಗೆ ಹನ್ನೆರಡು ಹದಿಮೂರು ಸೀಟ್ ಬರ್ತೆ ಹಾಗೆ ನೀವು ಉಡುಪಿಯಿಂದ ಉಡುಪಿಯಿಂದ ಆದರೆ ನೀವು ಅದು ಒಂದೇ ಟೆಂಪಲಿಗ ಅಲ್ಲ ನಿಯರ್ ಬೈ ಯಾವ ಬೇರೆ ಟೆಂಪಲಿಗೆ ಹೋಗ್ಲಿಕ್ಕೆ ಇದೆಯ ಹೋಕೆ ಅದೆ ಒಂದೆ ಅಲ್ಲಿ ಅಲ್ಲಿ ಸರೌಂಡಿಂಗೆಲ್ಲ ಸರ್ ಹಾಂ ಸರೌಂಡಿಂಗಲ್ಲಿ ಹಾಗಾದ್ರೆ ಒಂದೂ ಉಡುಪಿಯಿಂದ ಒಂದು ಅಲ್ಲಿಗೆ ಒಂದು ಆರು ಸಾವಿರ ಆಗ್ತದೆ ಸರ್

ಹಾಗೆ ಯಾಕಂದರೆ ಒಂದು ಪ್ಲೇಸಿಂದು ಆರು ಸಾವಿರ ಮತ್ತು ಅಲ್ಲಿಂದ ಸ್ವಲ್ಪ ಬೆ ಎಲ್ಲಿ ಬೆ ಎಲ್ಲಿ ಬೇರೆ ಹೋಗಲಿಕ್ಕಿದ್ರೆ ನೋಡ್ಬೇಕು ಸರ್ ಹಾಗೆ ನೀವು ಬೆಳಗ್ಗೆ ಹೊರಡ್ತೀರ ಅಲ್ಲ ಸ ಎಷ್ಟು ಗಂಟೆಗೆ ಅದೆ ಸರ್ ಹತ್ತು ಗಂಟೆಯಿಂದ ಎಷ್ಟು ಗಂಟೆ ತನಕ ಒಂದು ನಿಮ್ದು ಪ್ಲ್ಯಾನ್ ನೀವು ಎಷ್ಟು ಆ ಆಯಿತು ಸರ್ ಸರಿ ಅದು ಆರು ಸಾವಿರ ಆಗ್ತದೆ ಸರ್ ಹಾಗೆ ಹಾಂ ಆರು ಸಾವಿರ ಒಳಗೆ ಮಾಡಿ ಕೊಡುವ ಹಾಂ ಓಕೆ ಓಕೆ ಹಾಂ ಉಡುಪಿಗೆ ನಿಮ್ಮ ಒಂದು ಅಡ್ರೆಸ್ ಕಳಿಸಿ ಆ ಅಡ್ರೆಸ್ಸಿಗೆ ನಾವು ಬರ್ತಿವಿ ಎಷ್ಟು ಗಂಟೆಗೆ ಬರ್ಬೇಕು ಹೇಳಿ ಎಷ್ಟು ಗಂಟೆಗೆ ಅಲ್ಲಿ ರೀಚ್ ಆಗ್ತೆ ನಾವು ಹಾಗೆ ಸರಿ ಸರ್ ಸರಿ ಸರ್ ಸರಿ ಓಕೆ ಸರ್